ಹಾಂ ಹಲೋ ಹೇಳಿ ಹಾಂ ಓ ಚೆನ್ನಾಗಿದೀನಿ ಮುರಳಿ ಅವರೇ ಏನು ಸಮಾಚಾರ ಹೇಳಿ ಏ ನೀವು ಎಷ್ಟೋ ದಿವಸ ಆಯಿತು ಬಂದು ಈ ಕಡೆ ತರಕಾರಿಗೆ ಹಾಂ ಹೌದಾ ಓ ಎಸ್ ಎಲ್ಲ ಚೆನ್ನಾಗಿದೆ ಪರ್ವಾಗಿಲ್ಲ ಎಲ್ಲೋ ಒಂದೊಂದು ಸ್ವಲ್ಪ ಕೆಲವು ತರ್ಕಾರಿಗಳು ಏರ್ತಾ ಇದೆ ಎಲ್ಲ ಇದೆ ಪರ್ವಾಗಿಲ್ಲ ಮಾಡ್ರನ್ ಆಗಿದೆ ಈ ಮಳೆ ಅನ್ನೋದು ಆಟ ಆಡ್ತಾ ಇದೆಯಲ್ಲ ಹ್ಞೂ ಆದರೂ

ಹೌದೌದು ಹಂಗ್ ಅಂದರೆ ಅಲ್ಲ ಅಲ್ಲ ಹೋಟ್ಲು ಓಟ್ಲೇ ಮನೆ ಮನೆಯೇ ನೀವು ನೀವು ಒಂದು ದಿವ್ಸ ತಿಂತೀರ ಮತ್ತೆ ನಮತ ನಮ್ಮ ಹತ್ರ ನಮ್ಮ ಹತ್ರನೇ ಬರಬೇಕಲ್ಲ ನೀವು ಅಹ್ಹ

ಅಲ್ಲಾ ಹೋಟ್ಲ ಓಟ್ಲು ಓಟ್ಲೇ ಮನೆ ಮನೇಲೇ ತರಕಾರಿನೇ ಫ್ರೆಶ್ಶಾಗಿ ಮಾಡಿ ತಿಂದರೆ ನಮಗೂ ತುಂಬ ಸಮಾಧಾನ ಇರುತ್ತೆ ಅದು ಎಲ್ಲಿ ಬರುತ್ತೆ ಓಟ್ಲಲ್ಲಿ ಎಲ್ಲಿ ಬರತ್ತೆ ಹೇಳಿ ಯಾವ ಹಾಂ ಮತ್ತು ಹೌದ್ ಹೌದು ಹಾಂ ಮತ್ತು ಮನೆಯವ್ರು ಆ ಕೆಲಸ ಮಾಡಲ್ಲವಲ್ಲ ಮನೆಯವ್ರು ಹಂಗೆಲ್ಲ ಹೌದಣ ಅಣ್ಣ ನಾವು ನಾವು ನಮಗೋಸ್ಕರ ಕೆಲಸ ಮಾಡೋಲ್ಲ ನಿಮ್ಮಂಥ ಕಸ್ಟಮರ್ಸ್ಗೋಸ್ಕರ ಯಾಕೆಂದರೆ ನೀವು ಆರೋಗ್ಯದಲ್ಲಿ ಕಾಳಜಿ ಇರೋರು ತರಕಾರಿ ತರೋದು ಅದರಲ್ಲಿ ಹತ್ತು ರೂಪಾಯಿ ಬರ್ಬೋದು ಹತ್ತು ರೂಪಾಯಿ ಹೋಗ್ಬೋದು ಅದು ಬೇರೆ ಮಾತು ಅದಕ್ಕೋಸ್ಕರ ನಾವು ಫ್ರೆಶ್ ಆಗಿ ತರಕಾರಿ ತರ್ತೀವಿ ಏನೋ ಒಂದಷ್ಟು ಸಿಕ್ಕರೆ ಸಾಕು ನಮಗೆ ಅಷ್ಟೇ ವ್ಯಾಪಾರ ನಡೀಬೇಕು ನಿಮ್ಮಂತೋರು ಒಂದು ಬರಬೇಕು ಅಷ್ಟೇ ಹಾಂ ಹಾಂ ಹೌದ್ ಸರ ಹೌದ್ ಸರ್ ಹೌದ್ ಸರ್ ಹೌದೌದು ನಾವು ಒಳ್ಳೇದು ತರ್ತೀನಿ ಸರ್ ಯಾವುದು ಹಾಂ ಇದೆ ಅಣ್ಣ ಬೀನ್ಸೂ ಇದು ಇದಿದೆ ಎರಡೂ ಇದೆ ಅದು ಅದು ಇದಿದೆ ಏನು ನಾಟಿ ಇದೆ ಅದು ಹೈಬ್ರಿಡ್ ಇದೆ ಹೈಬ್ರಿಡೂ ಮೂವತ್ತು ರೂಪಾಯಿ ನಾಟಿದು ನಲ್ವತ್ತು ರೂಪಾಯಿ ಚೆನ್ನಾಗಿದೆ ಫ್ರೆಶ್ ಆಗಿದೆ ನೋಡಿ ಅದು ಹ್ಞೂ ಹಾಂ ಹಾಂ ಹಾಂ ಹಾಂ ಹಾಂ ಆಯ್ತು ಆಯ್ತು ಆಯ್ತು ಆಯ್ತು ಆಲೂಗಡ್ಡೆ ಮೂವತ್ತು ರೂಪಾಯಿ ಅದು ಚೆನ್ನಾಗಿದೆ ಫಸ್ಟ್ ಕ್ಲಾಸ್ ಆಗಿದೆ ನೋಡಿ ಅದು ನೆನ್ನೆ ಇವತ್ತು ಬಂದಿರೋದು ಮಾಲು ಚೆನ್ನಾಗಿದೆ ಕೊಡ್ತೀನಿ ಹಾಂ ಹಾಂ ಹಾಂ ಬೆಂಡೆಕಾಯಿ ಕೊಡ್ತೀನಣ್ಣ ಬೆಂಡೆಕಾಯಿ ನೋಡಿ ಅದು ಅದು ಮಾತ್ರ ಅದರಲ್ಲಿ ತುಂಬ ಇದಿದೆ ಮುರ್ದು ನೋಡಿ ಬೇಕಾದ್ರೆ ತುಂಬ ಎಳೆಯದಾಗಿದೆ ಅದು ಮೂವತ್ತು ರೂಪಾಯಿ ಅಷ್ಟೇ ಕೆಜಿ ಕೊಡ್ತೀನಿ ಅದು ಏನು ಹಾಂ ಹಾಂ ಬೆಂಡೆಕಾಯಿ ಎಷ್ಟು ಬೇಕು

ಹಾಂ ಕ್ಯಾರೆಟ್ ಕ್ಯಾರೆಟು ಸ್ವಲ್ಪ ಏನು ಅದೇನು ಇದು ಇದು ಇದಿಲ್ಲ ಕೊಡ್ತೀನಿ ಅದೇನು ತುಂಬ ಇದಿದೆ ಇವಾಗ ನಲ್ವತ್ತು ರೂಪಾಯಿ ಇತ್ತು ಇದು ಮೂವತ್ತು ರೂಪಾಯಿ ಈಗ ಈಗ ಈಗ ಕಡಿಮೆ ಆಗಿದೆ ಕೊಡ್ತೀನಿ ಹಾಂ ಏನು ಬೇಕಣ್ಣ ನೀವು ನೀವು ಹಾಂ ಹೌದ್ ಹೌದ್ ಹೌದ್ ಹೌದ್ ಹೌದೇ ಇಲ್ಲಣ್ಣ ನಾನು ಹ್ಞೂ ಹ್ಞೂ ಖಂಡಿತ ಖಂಡಿತ ಹಾಕ್ ಕೊಡ್ತೀನಿ ನಾನು ಏನು ಹೇಳ್ದಲ್ಲ ನಮ್ಗೆ ಅಲ್ಲಿಂದ ಬರೋದು ಏನು ಬರೋ ನಮ್ಗೆ ನಿಮ್ಗೆ ವ್ಯಾಪಾರಲ್ಲಿ ಅಲ್ಲಿ ಬರ್ತೀವಿ ತಗೊಂಡ್ಬರ್ತೀವಿ ಇಲ್ಲಿ ಮತ್ತು ತೂಕದಲ್ಲಿ ನಾವೇನು ಲೆಕ್ಕ ನೋಡೋಕ್ಕಾಗಲ್ಲ ನಿಮ್ಮದು ನೂರು ಗ್ರಾಮು ಬೇರೆ ಮಾಲ್ಗಳ ಥರ ಅಲ್ಲಣ್ಣ ನಮ್ಮದು ಮಾಲ್ಗಳಲ್ಲಿ ಐವತ್ತೈದು ಗ್ರಾಮಿದ್ದು ಐವತ್ತೈದು ಗ್ರಾಮ್ ತಗೊಳ್ತಾರೆ ನಾವು ಹಂಗಲ್ವಲ್ಲ ನಾವು ನಾವು ನಾವು ನೀವು ಹಾಕಿದ ಮೇಲೆ ಹಾಕಿ ತೆಗ್ಯೋದೇ ಇಲ್ಲ ನಾವು ಯಾಕಂದರೆ ನಿಮಗೆ ಏನು ಒಂದು ಕಾಯಿ ಹೋದ್ರೆ ನಮ್ಗೇನೂ ಆಗೋದಿಲ್ಲ ಅಂತ ಆದರೆ ಅದು ತೂಕ ಬ ಲೆಕ್ಕಕ್ಕೆ ಬರುತ್ತಲ್ಲ ನಮಗೆ ದುಡ್ಡು ಕೊಟ್ಟಿರಿತೀವಿ ಮತ್ತು ವೇಸ್ಟ್ ವೇಸ್ಟೇಜ್ ಹೋಗುತ್ತೆ ಟ್ರಾನ್ಸ್ಪೋರ್ಟೇಶನ್ ಕೊಡಬೇಕು ನಮಗೇನೂ ಇಲ್ವಲ್ಲಣ್ಣ ನಮಗೆ ಲಾಭಕ್ಕಲ್ಲ ವ್ಯಾಪಾರ ಮಾಡ್ತ ಇರೋದು ನಿಮ್ಮಂಥ ಕಸ್ಟಮರ್ಸ್ಗೋಸ್ಕರ ಮಾಡ್ತ ಇರೋದು ನೀವು ಹೇಳಿದ್ರಿ ನಮ್ಮ ತಂದೆ ಕಾಲದಿಂದ ಮಾಡ್ತಾ ಇದ್ದೀವಿ ಅಂತ ತಂದೆ ಕಾಲದಿಂದ ಆ ಹೆಸರು ಉಳ್ಸ್ಕೊಂಬಂದಿದ್ದೀವಿ ಅದಕ್ಕೋಸ್ಕರ ಮಾಡ್ತೀವಷ್ಟೇ ಯಾಕೆಂದರೆ ಇವತ್ತು ದುಡ್ಡು ಸಂಪಾದನೆ ಮಾಡಿಬಿಡ್ಬೋದು ಆದರೆ ನಿಮ್ಮಂಥ ಕಸ್ಟಮರ್ಸ್ ಸಿಗಬೇಕಲ್ಲ ನಮಗೆ ಭಾಳ ಮುಖ್ಯ ಅದು ಹ್ಞೂ ವ್ಯಾಪಾರ ಏನಾದರೂ ಕಂಟಿನ್ಯೂಯಸ್ ಆಗಿ ಹಾಂ ಅದೊಂದು ಇಪ್ಪತ್ತು ಒಂದು ಮೂವತ್ತು ಒಂದು ಐವತ್ತು ಐವತ್ತು ಒಂದು ಅರ್ವತ್ತೈದು ಒಂದು ಹಾಂ ಎಲ್ಲ ಸೇರಿ ಹಾಂ ತೊಂಬತ್ತೈದು ರೂಪಾಯಿ ಆಯಿತಣ್ಣ ಅಷ್ಟೇ ಹಾಂ ನಾಲ್ಕು ತಗೊಂಡಿದ್ದೀರಾ ತೊಂಬತ್ತೈದು ರೂಪಾಯಿ ಹಾಂ ತೊಂಬತ್ತೈದು ರೂಪಾಯಿ ಹ್ಞೂ ಗ್ಯಾ ಈ ಈ ಕೊಟ್ಟರೂ ಸರಿ ಇಲ್ಲಾಂದ್ರೆ ಫೋನ್ಪೇ ಮಾಡಿದ್ರೂ ಸರಿ ಏನೂ ತೊಂದರೆ ಇಲ್ಲ ನಮಗೆ ಹಾಂ ಹಾಂ ಹಾಂ ಹಾಂ ಹಾಂ ಹಾಂ ಇನ್ನು ಐದು ರೂಪಾಯಿ ಹಸಿಮೆಣ್ಶಿನ್ಕಾಯ್ ಹಾಕ್ಬಿಡಣ ಅದಕ್ಕೆ ಹಾಂ ಹಾಂ ಹಾಂ ಹಾಂ ಹಸಿಮೆಣ್ಸಿನ್ಕಾಯಿ ಹಾಕ್ಬಿಡ್ತೀನಿ ಹಾಂ ಐದು ರೂಪಾಯಿ

ಹಾಂ ನೂರು ನೂರು ರೂಪಾಯಿ ಆಗತ್ತೆ ನೂರು ರೂಪಾಯಿ ಹಾಂ ಸ್ವಲ್ಪ ಈಗ ಏನಣ್ಣ ಪೂರ್ತಿ ನಾವೆಲ್ಲ ಇಲ್ಲ ತೊಂಬತ್ತು ತೊಂಬತ್ತು ಕೊಡಣ್ಣ ಯಾಕೆಂದರೆ

ಇಲ್ಲ ಆಯಿತು ಇಲ್ಲಲ್ಲಣ್ಣ ಅದೆಲ್ಲ ಇಲ್ಲಣ್ಣ ನಮಗೆಲ್ಲ ನಿಮಗೆಲ್ಲ ಇದಕ್ಕೆ ಜಾಸ್ತಿ ಕೇಳೋಲ್ಲ ನಿಮಗೆ ಅಲ್ಲಿ ಏನಿದೆಯೋ ಅದು ಮಾರ್ಕೆಟಲ್ಲಿ ಏನು ಬರುತ್ತೋ ಅದೇ ಬರೋ ಕೊಡ ಕೊಡೋದು ಆಯಿತು ಎಂಬತ್ತೈದು ಕೊಟ್ಟುಬಿಡಿ ಹಾಂ ಎಂಬತ್ತೈದು ಮಾ ರೂಪಾಯಿ ಮಾಡಿಬಿಡಿ ಫೋನ್ಪೇ ಮಾಡ್ತೀರಾ ನೀವು ಹೇಗೆ ಕ್ಯಾಶಾ

ಆಯ್ತು ಅಷ್ಟೇ ಯಾಕೆಂದರೆ ಹಾಂ

ಹಾಂ ಹಾಂ ಹಾಂ ಹಾಂ ಕೊಡೋಣ್ ಕೊಡಣ ಎಲ್ಲೋ ಇಲ್ಲ ಎಲ್ಲೋಗುತ್ತೆ ಅಯ್ಯಾ ಎಲ್ಲೋಗುತ್ತೆ ಎಲ್ಲ ಏನೂ ಇದು ದೊಡ್ಡ ವಿಚಾರ ಅಲ್ಲ ಕೊಡಿ ಎಲ್ಲೋಗ್ತೀರಾ ನೀವು ನೀವೂ ಎಲ್ಲೂ ಹೋಗಲ್ಲ ನೀವು ಅಣ್ಣ ನಿಮಗೆ ನಿಮ್ಮ ಮುಖ್ಯ ನಮಗೆ ಇದಲ್ಲ ಹ್ಞೂ ಹಾಂ ಸರಿ ಹಾಂ ಟೈಮ್ ಆಯಿತಾ

ಹಾಂ ಆಯಿತು ಬನ್ನಿ ಬಂದಾಗ ಕೊಡಿ ಏನೂ ತೊಂದರೆ ಇರೋಲ್ಲ ಓ ಬನ್ ಬನ್ ಬನ್ ಬಂದು ಬಂದಾಗ ಕೊಡಣ್ಣ ಏನೂ ಸಮಸ್ಯೆ ಇಲ್ಲ ಹಾಂ ಕೊಡಿ ಕೊಡಿ ಕೊಡಣ್ಣ ಎಲ್ಲೋಗುತ್ತೆ ನಾವು ಹಂಗೆಲ್ಲ ಜನಗಳ ಮೇಲೆ ನಂಬಿಕೆ ಇಟ್ಟು ಮಾಡ್ಬೇಕು ವ್ಯಾಪಾರನ ಅಲ್ಲವಾ ಅದೂ ನೀವು ಎಲ್ಲೋಗ್ತೀರ ನೀವೆಷ್ಟು ವರ್ಷಗಳಿಂದ ನೀವು ಬರ್ತಾ ಇದ್ದೀರ ನಮ್ಮಲ್ಲಿ ಅದಕ್ಕೇ ಹ್ಞೂ ಹಾಂ ಆಯ್ತು ಆಯಿತು ಹ್ಞೂ ಸರಿ ಸರ್ ಸರಿ ಸರಿ ಅಣ್ಣ ತಗೊಂಡೋಗಿ ಏನೂ ತೊನ್ ಕೊಡಿ ಕೊಡಿ ಸರ್ ಏನೂ ತೊಂದರೆ ಇಲ್ಲ ಹಂಗೆ ಮಾಡಣ್ಣ ಹಾಗೆ ಮಾಡಣ್ಣ ಆಯ್ತು ಆಯ್ತಣ್ಣ

ಹಾಂ